ಈಗ ನಮಗೆ ಗೊತ್ತಿರೊ ಹಾಗೆಯೇ ಈಗ ಈ ಭಾರತದಲ್ಲಿ ತುಂಬಾ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಂದರೆ ಎಲ್ಲ ಥರದಿಂದನೂ ಒಂದು ಎಜುಕೇಷನ್ ಸಿಸ್ಟಮಿಂದ ಒಂದು ಟ್ರಾವೆಲಿಂಗಿಂದ ಒಂದು ಬಸ್ ಫೆಸಿಲಿಟೀಸಿಂದ ಒಂದು ಒಂದು ಹೋಗಿ ಒಂದು ಪ ಬ್ಯಾಂಕ್ ಓ ಪಚ್ ಬ್ಯಾಂಕವೈಸು ಮತ್ತು ಒಂದು ಏನೇ ಒಂದು ಪ್ರಾಡಕ್ಟನ್ನ ಪರ್ಚೇಸ್ ಮಾಡ್ಬೇಕಂದ್ರೂ ಯಾವ ಥರ ಎಲ್ಲ ಆನ್ಲೈನ್ವೈಸ್ ಇಂಟ್ರ್ನೆಟ್ಟು ಯಾವ ಲೆವೆಲಿಗೆ ಹಿಂಪ್ರೂವ್ ಆಗಿದೆ ಅದೆಲ್ಲ ತುಂಬಾ ಫಾಸ್ಟಾಗಿ ಇಂಪ್ರೂವ್ ಆಗ್ತಾ ಇದೆ ನಮ್ಮ ಗೊತ್ತಿರೋ ಹಾಗೆ ಭಾರತ ಒಂದು ಒಳ್ಳೆಯ ಸ್ಥಾನದಲ್ಲಿದೆ ಮ ಇಂಟ್ರ್ನೆಟ್ ಮತ್ತು ಈ ಏನಂತಾರೆ ಈ ಟ್ರಾವೆಲಿಂಗ್ ಬೇಸ್ ಮೇಲೆ ಟೆಕ್ನಾಲಾಜಿ ಬೇಸ್ ಮೇಲೆ ಈಗ ಎಷ್ಟೊಂದು ಟೆಕ್ನಾಲಜೀಸ ಮುಂದೆ ಬರ್ತಿದೆ ತುಂಬ ಕಾಂಪಿಟೇಷನ್ಸ್ ಎಲ್ಲ ಆಗ್ತಿದೆ ಬೇರೆ ದೇಶದಿಂದ ಎಲ್ಲ ತುಂಬ ಕಾಂಪಿಟೇಷನ್ಸ್ ಇದೆ ಸೊ ಹಾಗಾಗಿ ತುಂಬ ರಾಪಿಡ್ ಗ್ರೋತ್ ಅಂದರೆ ತುಂಬ ವೇಗವಾಗಿ ಆ ಭಾರತ ಬೆಳೀತಾ ಇದೆ ಈ ಎಲ್ಲ ರೀತಿಯಿಂದಾನೂ ಭಾರತ ಬೆಳೆಯೋದಕ್ಕೆ ಇಲ್ಲಿ ಭಾರತದಲ್ಲಿ ಇರೋ ಜನಗಳು ಹೆಲ್ಪ್ ಮಾಡ್ತಿದ್ದಾರೆ ಲೈಕ್ ವಿ ಯಾವ ಥರ ಅಂದರೆ ಒಂದು ಎಜುಕೇಷನ್ ಸಿಸ್ಟಮಿಂದ ಆಗಲಿ ಎಲ್ಲ ಸ್ಟೂಡೆಂಟ್ಸ್ನ ಎಲ್ಲ ಥರ ಮೋಟಿವೇಟ್ ಮಾಡಿ ಇಂಪ್ರೂವೈಸ್ ಮಾಡ್ತಿದ್ದಾರೆ ಎಲ್ಲ ಕಡೆಯಿಂದಲೂ ಮತ್ತು ಈ ಟೆಕ್ನಾಲಜಿವೈಸ್ ಟ್ರಾವ್ಲೆಂಗ್ ಬಂದರೆ ಬಸ್ಸು ಈಗ ಎಲ್ಲ ನಮ್ಗೆ ಗೊತ್ತಿರೊ ಹಂಗೆ ಈಗ ಲೇಡೀಸ್ಗೆ ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿದ್ದಾರೆ ಹಾಗಾಗಿ ಟ್ರಾವ್ಲಿಂಗ್ ಸ್ವಲ್ಪ ಕಂಫರ್ಟೇಬಲ್ ಆಗಿರುತ್ತೆ ಮತ್ತು ಗಲ್ಸಿಗೆ ಫ್ರೀ ಆದರೆ ಲೈಕ್ ಮನೆಯಲ್ಲಿ ಒಂದಷ್ಟು ಜನದಲ್ಲಿ ಒಬ್ಬ ಒಬ್ರು ಒಬ್ಬರಾದ್ರು ಗಲ್ಸ್ ಇದ್ದೇ ಇರ್ತಾರೆ ಸೋ ಅವ್ರಿಂದ ಸ್ವಲ್ಪ ಎಲ್ಲ ಕಡೆ ಕಡಿಮೆ ಆದರೆ ಸುಮ್ಮ ಮನೆ ಹ್ಯಾಡ್ಲ್ ಹ್ಯಾಂಡಲ್ ಮಾಡ್ಬೋದು ಜಾ ಜವಾಬ್ದಾರಿ ಇನ್ನೂ ಆರಾಮಾಗಿ ನಿಭಾಯಿಸ್ಬೋದು ಅನ್ನೋದೇ ಮೈನ್ ಕಾನ್ಸೆಪ್ಟ್ ಆಮೇಲೆ ಇಂಟ್ರನೆಟಿ ಬ್ಯಾಂಕಿಂಗ್ ಫೆಸ್ಲಿಟೀಸಿನೂ ಎಲ್ಲ ಆನ್ಲೈನ್ ಆಗಿದೆ ಈಗ ಯು ಪಿ ಐ ಬಂದಿದೆ ಫೋನ್ಪೇ ಗೂಗಲ್ ಪೇ ಭಾರತ್ಪೇ ಇದೆಲ್ಲ ಇದೆ ದುಡ್ಡನ್ನು ಈ ವೇಸಿಂದ ಆನ್ಲೈನ್ವೇಸಿಂದ ಟ್ರಾನ್ಸಾಕ್ಷನ್ ಮಾಡ್ಬೌದು ಮತ್ತು ಇಂಟ್ರ್ನೆಟ್ ಏನಂದರೆ ಆರ್ಟಿಫಿಷಲ್ ಇಂಟರಿಲೀಜೆನ್ಸ್ ಬಂದಿದೆ ಇಂಟ್ರ್ನೆಟ್ ಆಫ್ ಥಿಂಗ್ಸ್ ಬಂದಿದೆ ಇದೆಲ್ಲ ಒಂದು ಹೊಸ ಟೆಕ್ನಾಲಜಿ ಇಂಡ್ಯಾ ಮೇಲೆ ಇಂಪ್ರುವೈಸ್ ಆಗೋಕ್ಕೆ ಇದನ್ನೆಲ್ಲ ಬಳಸ್ತಿದ್ದಾರೆ ಈಗ ಎಷ್ಟೊಂದು ಫಾರ್ ಎಕ್ಸಾಂಪಲ್ ಈಗ ಇವಾಗ ನಮಗೆ ಗೊತ್ತಿರೋ ಹಾಗೆ ಇಸ್ರೋ ಇದೆ ಸೋ ಇಸ್ರೋ ಎಷ್ಟು ಒಳ್ಳೆಯ ಟೆಕ್ನಾಲಜಿ ಕಾ ಎಷ್ಟು ಕಡಿಮೆ ಕಾಸಲ್ಲಿ ಅವರು ಲಾಂಚ್ ಮಾಡಿದ್ರು ಮೂನಿಗೆ ಸ್ಯಾಟಲೈಟನ್ನ ಸೋ ಈ ಥರದ್ದೆಲ್ಲ ಒಂದು ಒಳ್ಳೆಯ ಎಕ್ಸಾಂಪಲ್ ಇಂಡ್ಯಾ ಬೆಳೀತಿರೋದಕ್ಕೆ ಇದೆಲ್ಲ ಒಂದು ಒಳ್ಳೆಯ ಬೆಸ್ಟ್ ವೇ ಒಂದು ಒಳ್ಳೆಯ ಎಕ್ಸಾಂಪಲ್ ಇದೇ ಈ ಎಕ್ಸಾಂಪಲನ್ನ ತಗೊಂಡು ನಾವು ಮೋಟಿವೇಟಾಗಿ ಭಾರತನ ಇಂಪ್ರೂವ್ ಮಾಡೋಕ್ಕೆ ಇನ್ನೂ ಟ್ರೈ ಮಾಡ್ತಿರಬೇಕು ಈಗ ನಮ್ಗೆ ಗೊತ್ತಿರೋ ಹಂಗೆ ಭಾರತದಲ್ಲಿ ತುಂಬ ಯೂತ್ಸ್ ಇದ್ದಾರೆ ಅಂದರೆ ಲೈಕ್ ಟೀನೇಜಸು ಯೂತ್ಸ್ ಎಲ್ಲ ಇದ್ದಾರೆ ಸೋ ಅವರಿಗೆಲ್ಲ ಏನು ಟೆಕ್ನಾಲಜಿ ಅಂದರೆ ಬೇಸಿಂದ ಫೌಂಡೇಷನಿಂದ ಅವ್ರನ್ನ ಸ್ಟ್ರಾಂಗ್ ಮಾಡದೇ ಮೇ ಬಿ ಇಂಡಿಯಾದ ಟೆಕ್ನಾಲಜಿ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗ್ಬೋದು ಈಗ ಗೊತ್ತು ಎಷ್ಟೊಂದು ಜನ ಮಕ್ಕಳು ಇಂಟ್ರನೇಟ್ ಇಲ್ದಿರ ಏನೂ ಮಾಡೋಕ್ಕಾಗಲ್ಲ ಯಾರೂ ಏನು ಮಾಡೋಕ್ಕಾಗಲ್ಲ ಇಂಟರ್ನೆಟ್ ಈಸ ಒಂಥರ ಮೇಜರ್ ಸೋರ್ಸ್ ಆಗಿದೆ ಎಷ್ಟೊಂದು ಜನ ಫೋನ್ ನಿಂದೆ ಫೋನ್ ಇಲ್ಲದೆ ಇರೋಲ್ಲ ಲ್ಯಾಪ್ಟಾಪ್ ಇಲ್ಲದೆ ಇರೋಲ್ಲ ಒಂದು ಕೆಲಸ ಒಂದು ಐ ಟಿ ಫೀಲ್ಡ್ ಒಂದು ಕರೆಂಟ್ ಆಗಲಿ ಎಲ್ಲಾನೂ ಕರೆಂಟ್ ಬೇಸಿಂದಾನೂ ಎಲ್ಲಾನೂ ಇಂಟ್ರ್ನೆಟ್ ವೆರೀ ಇಂಪಾರ್ಟೆಂಟ್ ಅದ್ರ ಜೊತೆಗೆ ಏನೋ ಒಂದು ಪ್ರಾಡಕ್ಟ್ ಬೈ ಮಾಡ್ಬೇಕಂದು ಪರ್ಚೇಸ್ ಮಾಡಬೇಕಂದು ಈಗ ಯು ಪಿ ಐಯಿಂದಾನೆ ಮಾಡಬೇಕು ಅಷ್ಟೊಂದು ಯಾ ಲೈಕ್ ತಳ್ಳುಗಾಡಿಯಿಂದ ಒಂದು ಪ್ರೊಫೆಷ್ನಲ್ ಅಂಗಡಿವರ್ಗೂನು ಆನ್ಲೈನ್ ಟ್ರಾನ್ಸಾಕ್ಷನ್ ಇದ್ದೇ ಇರುತ್ತೆ ಬಿಕಾಸ್ ಈಗ ಯಾರೂ ಕ್ಯಾಶ್ ಕ್ಯಾಶನ್ನ ಕ್ಯಾರಿ ಮಾಡೋಲ್ಲ ಎಲ್ಲರೂ ಎಲ್ಲ ಕಾಡಲ್ಲಿ ಅಥವಾ ಬ್ಯಾಂಕಲ್ಲೇ ಇರುತ್ತೆ ಕಾಸು ಸೋ ಅದು ಒಂದು ರೀತಿ ಸೇಫ್ ಆ್ಯಂಡ್ ಬೆಸ್ಟ್ ಅಂತಲೋ ಸೋ ಹಾಗಾಗಿ ಎಲ್ಲ ಕಡೆಯಿಂದಲೂ ನೋಡ್ತಿದ್ದರೆ ಭಾರತ ಖಂಡಿತ ಇಂಪ್ರೂವ್ ಆಗ್ತಿದೆ ಸೋ ಇದೇ ಥರ ಇಂಪ್ರೂವ್ ಆಗ್ತಿದ್ದರೆ ಮೇ ಬಿ ಒಂದಲ್ಲ ಒಂದು ದಿನ ಒಳ್ಳೆಯ ಸ್ಥಾನ ಅಥವಾ ಮೇಬ್ ಒಂದು ದಿನ ಬೆಸ್ಟ್ ಪೊಸಿಷನಲ್ಲಿ ಭಾರತ ನಿಲ್ಲುತ್ತೆ ಹಾಗಾಗಿ ಟೆಕ್ನಾಲಜಿ ತುಂಬಾ ಇಂಪಾರ್ಟೆಂಟ್ ಈಗ ಗೊತ್ತಿರೋಂಗೆ ಎಷ್ಟೊಂದು ಸ ಇದು ಮೀಟಿಂಗ್ಸೆಲ್ಲ ಕಂಡಕ್ಟ್ ಮಾಡ್ತಿದ್ದಾರೆ ಟೆಕ್ನಾಲಜಿ ಇಂಪ್ರೂವ್ ಮಾಡೋದಕ್ಕೆ ಮತ್ತು ಒಳ್ಳೆಯ ಪೊಸಿಷನ್ ಮೇಲೆ ಸ್ಟ್ಯಾಂಡ್ ಮಾಡೋದಕ್ಕೆ ಭಾರತ ಎಷ್ಟೊಂದು ರೀತಿಯಿಂದ ಪ್ರಯತ್ನ ಮಾಡ್ತಿದೆ ಅಂದರೆ ಫ್ರಮ್ ಸ್ಕ್ರ್ಯಾಚನ್ನು ಫ್ರಾ ಫ್ರಮ್ ಯೂತ್ ಯೂತ್ ಕಡೆಯಿಂದ ಪ್ಲಸ್ ಏಜ್ ಆದವರ್ಗೂ ಎಲ್ಲ ಥರ ಇನ್ಫಾರ್ಮೇಷನ್ ಎಲ್ಲ ಥರ ಫೆಸಿಲಿಟೀಸ್ ಎಲ್ಲ ಥರ ಟೆಕ್ನಾಲಜೀಸ್ ಎಲ್ಲ ಥರ ಏನೇ ಒಂದು ಆಗಿರಲಿ ಒಂದು ಲಿವಿ ಒಂದು ಭಾರತದಲ್ಲಿ ನಾವು ಬದುಕ್ತಿದ್ದೀವಿ ಅಂದರೆ ಎಲ್ಲ ರೀತಿಯಿಂದನೂ ಸಪೋರ್ಟ್ ಮತ್ತು ಫೆಸಿಲಿಟೀಸ್ ಮಾಡ್ತಿದ್ದಾರೆ ಹಾಗಾಗಿ ಟೆಕ್ನಾಲಜಿ ಇಂಟ್ರ್ನೆಟ್ ಆಗಲಿ ಏನೇ ಬೇಸ್ ಮೇಲೆ ಎಲ್ಲ ರೀತಿಯಿಂದನೂ ಎಜುಕೇಷನ್ ಎವ್ರಿಥಿಂಗ್ ಎಲ್ಲಾನೂ ಇಂಪಾರ್ಟೆಂಟೆ